ಹಲೋ ಹೇಳಿ ಎಲ್ಲದು ಎಲ್ಲಿ ಆಗುತ್ತದು ಹಾಂ ಎಷ್ಟು ಈಗ ಎಷ್ಟು ಅಂದ್ರೆ ಎಷ್ಟು ಟೈಮಿಗೆ ಬೇಕಿತ್ತು ನಾಳೆ ಬೇಕಾ ಹಾಗಾದ್ರೆ ನೀವು ಎಲ್ಲಿ ಅದೇ ನೀವು ವೈಕಲ್ಲಿಗೆ ಅರೇಂಜ್ ಮಾಡಬೇಕಾಗತ್ತಲ್ಲ ಆಯ್ತು ನೋಡುವ ಬರ್ತೆ ಆದರೆ ಈಗ ನಾಳೆಯೇ ಅರ್ಜೆಂಟ್ ಬೇಕಿತ್ತಾ ನಿಮ್ಗೆ ಈಗ ಅಲ್ಲಿ ಮತ್ತೆ ಬೇರೆ ಏನೂ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲ್ಲವಾ

ಮತ್ತೆ ನೀವು ಪೇಮೆಂಟ್ ಯಾವ ಥರ ಮಾಡ್ತೀರಾ ಕ್ಯಾಷ್ ಕ್ಯಾಷ್ ಮತ್ತೆ ನ ಅದು ನೀವು ಕ್ಯಾಷಲ್ಲಿ ಕೊಟ್ಟರೆ ಛಲೋ ಆಗಿತ್ತು ಇದು ಗೂಗಲ್ ಪೇ ಮಾಡಬೇಕಂದ್ರೆ ನೀವು ಅಲ್ಲಿ ಅವ್ರ ಹತ್ರನೇ ಮಾಡ್ಬೇಕಾಗಿತ್ತು ಈಗ ಆಪೀಸಲ್ಲಿ ಹೌದಾ ನೋಡ್ತಿನಿ ನಾಳೆ ನಾನು ಬರ್ಲಿಕ್ಕೆ ಆದ್ರೆ ಆಗ್ಬೋದು ನಾನು ಬಂದರೆ ನಾನು ಕೊಡ್ತೇನೆ ಇಲ್ಲ ಬೇರೆ ಯಾರತ್ರಾದರೂ ಕಳಿಸ್ತೇನೆ ಆಯ್ತು ಆಯಿತು ಈಗ ಕಳಿಸ್ತೆ ನಾಳೆ ಕಳಿಸ್ತೆ ಆಯ್ತು ಹಾಂ ಕಾ ನಮ್ಗೆ ಅದೇ ಅದೇ ಗುತ್ತಾಗುದಿಲ್ಲ ನಿಮ್ದು ಮನೆ ಎಲ್ಲಿ ಅಂತ ಎಕ್ಸಾಕ್ಟ್ ಮನೆ ಗೊತ್ತಾಗೋದಿಲ್ಲ ಗೋಕರ್ಣ ಅಂತ ಗೊತ್ತಾಗುತ್ತೆ ಹಾಂ ಯಾವ ಚರ್ಚ್ ಅದು ಅದು ಯಾವ ಚರ್ಚ್ ಯಾವ ಅದಾ ಹಾಗಾದ್ರ್ ನೀವು ನಮ್ದು ಇದು ನೀವು ರಾಂಗ್ ನಂಬ್ರಿಗೆ ಕಾಲ್ ಮಾಡಿದಿರಿ ಅನ್ಸತ್ತೆ ನಮ್ದು ಇದು ಅಂಕೋಲದ ಆಪೀಸಲ್ಲಿ ಇದೆ ಗೋಕರ್ಣದಲ್ಲಿ ಇರೋ ಆಪೀಸಿಗೆ ಕಾಲ್ ಮಾಡಿ ಅಲಾ ಹೌದಾ ನಂಗೆ ಏನೂ ಗೊತ್ತಿಲ್ಲ ನೋಡ್ತೇನೆ ನಿಮ್ಮದು ನಂಬರ್ ಚೆಕ್ ಮಾಡಿ ಅಲ್ಲಿ ಬರುತ್ತಾ ಆ ಪ್ಲೇಸಿಗೆ ಬಂದ್ರೆ ಮಾತ್ರ ನಾನು ತಂದು ತೋರಿಸ್ತೇನೆ ಇಲ್ಲ ಆದರೆ ಆಯ್ತು ಆಯ್ತು ನಾಳೆ ಹೇಳ್ತೇನೆ ಅವರಿಗೆ ಆಪೀಸ್ ಗೋಕರ್ಣ ಆಪೀಸಿಗೆ ಕಾಲ್ ಮಾಡಿ ಹೇಳ್ತೇನೆ ಅಲ್ಲಿ ನಿಮಗೆ ಸಿಲಿಂಡರ್ ವ್ಯವಸ್ಥೆ ಅವ್ರು ಮಾಡ್ಕೊಡ್ತರೆ ಅವರೇ ಕಳ್ಸಿ ಕೊಡ್ತರೆ ನಿಮಗೆ ಆಯ್ತು ಆಯ್ತು ಇಲ್ಲ ಇಲ್ಲ